ನಾನು ನನ್ನ ತೋಟವನ್ನು ನನ್ನ ಮನೆ ಅಂಗಳದ ಮತ್ತು ಹಿ ಮನೆ ಹಿಂಭಾಗದಲ್ಲಿ ಮತ್ತು ಮುಂಭಾಗದಲ್ಲಿ ಅಂಗಳದಲ್ಲೆಲ್ಲ ತೋಟಗಾರಿಕೆ ಮಾಡಿದ್ದೀನಿ ನನಗೆ ಮನೆಗೆ ಉಪಾಗ ಉಪಯೋಗ ಆಗುವಂಥ ತರಕಾರಿಗಳನ್ನು ನಾನೇ ಹೆಚ್ಚಾಗಿ ಬೆಳೆದು ಅದಕ್ಕೆ ರಾಸಾಯನಿಕವನ್ನು ಉಪಯೋಗಿಸದೆ ಶುದ್ಧ ಹಟ್ಟಿ ಗೊಬ್ಬರವನ್ನು ಉಪಯೋಗಿಸಿ ತೋಟಗಾರಿಕೆಯನ್ನು ಮಾಡುತ್ತೇನೆ ಇಲ್ಲಿ ಬೆಂಡೆಕಾಯಿ ತೊಂಡೆಕಾಯಿ ಟೊಮೆಟೊ ಮತ್ತೆ ಬಸಳೆ ಅರಿವೆ ಮುಂತಾದ ಸೊಪ್ಪುಗಳನ್ನು ಕೂಡ ನನ್ನಲ್ಲಿ ಬೆಳೆಸ್ತೇನೆ ಅದು ಅಲ್ಲದೆ ಆರೋಗ್ಯಕ್ಕಾಗಿ ಆರೋಗ್ಯಕ್ಕೆ ನೈಸರ್ಗಿಕವಾಗಿ ಸಿಗುವಂಥ ಸೊಪ್ಪು ತರಕಾರಿಗಳನ್ನು ನಮ್ಮ ಮನೆ ಅಂಗಳದಲ್ಲಿ ಬೆಳೆಸಿದರೆ ಅದು ನಮಗೆ ತುಂಬ ಆರೋಗ್ಯಕ್ಕೆ ಉತ್ತಮ ಕೂಡ ಆಗ್ತದೆ ಮತ್ತು ನಾವು ಬೇರೆ ಸ್ಥಳಗಳಿಂದ ಖರೀದಿ ಮಾಡಿ ತಂದ ಸೊಪ್ಪುಗಳು ಅದರಲ್ಲಿ ರಾಸಾಯಿನಿಕಗಳನ್ನು ಉಪಯೋಗಿಸ್ತಾರೆ ನಾವಾಗೆ ತೋಟಗಾರಿಕೆ ಮಾಡಿದರೆ ಅದರಲ್ಲಿ ರಾಸಾಯನಿಕಗಳು ಇರೋದು ಕಡಿಮೆ ನಾವು ಹಟ್ಟಿ ಗೊಬ್ಬರವನ್ನು ಉಪಯೋಗಿಸ್ದಾಗ ಅದಕ್ಕೆ ರಾಸಾಯನಿಕತೆ ಬರೋದಿಲ್ಲ ಅದು ಅಲ್ಲದೇ ನಮ್ಮ ಮನೆ ಪಕ್ಕ ಸುತ್ತ ಅಡಿಕೆ ಗಿಡ ತೆಂಗಿನ ಗಿಡಗಳನ್ನು ಕೂಡ ನೆಟ್ಟಿದ್ದೇವೆ ಇದರಿಂದ ಅಡಿಕೆಗಳು ಈಗ ಒಂದು ಐದು ವರ್ಷದಲ್ಲಿ ಫಸಲು ಕೂಡ ಕೊಡ್ತಾಯಿದೆ ಅದೇ ತೆಂಗಿನ ಗಿಡ ಕು ಮತ್ತು ಎರ್ಡು ಎರ್ಡ್ಮೂರು ವಿಧವಾದ ತೆಂಗಿನ ಗಿಡಗಳನ್ನು ಕೂಡಾ ನೆಟ್ಟಿದೆ ಒಂದು ಸೀಯಾಳಕ್ಕಾಗಿ ಮತ್ತೊಂದು ತೆಂಗಿನ ಕಾಯಿಗಾಗಿ ಎರಡೆರ್ಡು ತೆಂಗಿನ ಕಾಯಿಗಳನ್ನು ಗಿಡಗಳನ್ನು ನೆಟ್ಟಿದ್ದೇವೆ ಈಗ ಒಂದು ಐದು ಒಂದು ಮೂರು ವರ್ಷದ ಒಳಗೆ ತೆಂಗಿನ ಗಿಡದ ಫಸಲು ಕೊಡಲಿಕ್ಕೆ ಕೂಡ ಶುರುವಾಗಿದೆ ಇನ್ನೇನು ಒಂದು ವರ್ಷಗಳಲ್ಲಿ ತೆಂಗಿನ ದೊಡ್ಡ ತೆಂಗಿನ ಗಿಡ ಕೂಡ ಆ ತೆಂಗಿನಕಾಯಿ ಆಗುವಂಥ ಸ್ಥತಿಯಲ್ಲಿದೆ ಮತ್ತು ಹೆಚ್ಚಾಗಿ ನಾವು ನಮ್ಮ ನಮ್ಮ ಪರಿಸರದಲ್ಲೇ ತೋಟಗಾರಿಕೆ ಇಲ್ಲವೇ ಯಾ ಇದನ್ನೆಲ್ಲ ಮಾಡಿದರೆ ಎ ನಮ್ಮ ಪರಿಸರಕ್ಕೂ ಕೂಡ ಅದು ಉತ್ತಮವಾಗ್ತದೆ ಮತ್ತು ಶುದ್ಧ ಗಾಳಿ ಬೆಳಕಿದ್ದರೆ ಯಾವುದೇ ಒಂದು ಗಿಡ ಗಂಟಿಗಳು ಚೆನ್ನಾಗಿ ಬೆಳೀತದೆ ಮತ್ತು ನಮಗೆ ಉಪ್ ಇದು ಉಪಕಾರ ಕೂಡ ಬೇರೆ ಕಡೆಯಿಂದ ನಾವು ಹಣ ಕೊಟ್ಟು ಖರೀದಸಿದ್ದಕ್ಕಿಂತ ನಮ್ಮ ಸುತ್ತಮುತ್ತ ನಮಗೆ ಬೇಕಾದ ತರಕಾರಿ ಇವುಗಳನ್ನೆಲ್ಲ ನೆಟ್ಟಲ್ಲಿ ನಮಗೂ ಕೂಡ ಅದೊಂದು ಉತ್ತಮವಾದ ಫಸಲನ್ನು ಕೂಡ ನೀಡ್ತದೆ ಅಂಥೇಳ್ಬೋದು ಇದು ಅಲ್ಲದೇ ಮತ್ತೊಬ್ಬರಿಗೂ ಕೂಡ ನನ್ನ ಮ್ ನಮ್ಮ ಮನೆಯಲ್ಲಿ ನೆಟ್ಟ ಗಿಡಗಳನ್ನು ಮತ್ತೊಬ್ಬರಿಗೆ ತೋರಿಸಿ ಅದರಿಂದಾಗಿ ಅವರು ಕೂಡ ಈ ಈ ತೋಟಗಾರಿಕೆಯನ್ನು ಆದಷ್ಟು ಜಾಗ ಇದ್ದ ಸ್ಥಳಗಳಲ್ಲಿ ಮಾಡುವಂತೆ ನಾವು ಪ್ರೇರೇಪಣೆ ಕೂಡ ಮಾಡ್ಬೋದು ಈಗ ಮತ್ತು ಒಂದು ವೇಳೆ ನಮಗೆ ನಾವು ಬೆಳೆಸಿದ ತರಕಾರಿಯನ್ನೆ ನಮ್ಗೆ ಹೆಚ್ಚುವರಿ ಆಗಿ ಅದು ಮ ನಮ್ಗೆ ಪರಿಸರ ನಮ್ಮ ಸುತ್ತಮುತ್ತ ಮನೆಯವರಿಗೆ ಕೂಡ ಕೊಟ್ಟು ಸಹಕರಿಸ್ಬೋದು ಇದರಿಂದ ಅವರಿಗೂ ಕೂಡ ಸಂತೋಷ ಆಗ್ತದೆ ಮತ್ತು ಹೆಚ್ಚಾಗಿ ನಾವು ನಮ್ಮ ಸ್ವಂತ ತೋಟದಲ್ಲಿ ಬೆಳೆಸಿದ ತರಕಾರಿಗಳನ್ನು ಹೆಚ್ಚಾಗಿ ಎಲ್ಲರೂ ಇಷ್ಟಪಡ್ತಾರೆ ಅದೆಂದರೆ ಅವರು ನಾವು ಬೆಳೆಸಿದ ರೀತಿಯನ್ನು ಕೆಲವ್ರು ನೋಡಿರ್ತಾರೆ ಅದರಿಂದಾಗಿ ನಾವು ಶ್ ಶುದ್ಧವಾಗಿರುವಂಥ ತರಕಾರಿಗಳನ್ನು ಬಳದರೆ ಆದಷ್ಟು ಉತ್ತಮ ಅಂತ ಅಭಿಪ್ರಾಯ ಮತ್ತು ಒಂದು ವೇಳೆ ನಮಗೆ ಮನೆ ಅಂಗಳದಲ್ಲಿ ಜಾಗ ಇಲ್ಲದಿದ್ದರೆ ಟೆರೆಸ್ ಮೇಲೆನು ಕೂಡ ಈಗ ತರಕಾರಿ ಗಿಡಗಳನ್ನು ಚಿಕ್ಕದಾಗಿ ಚೊಕ್ಕದಾಗಿ ಬೆಳೆಸುವ ವ್ಯವಸ್ಥೆಯನ್ನು ಕೂಡ ಹೆಚ್ಚಿನ ನಾವು ಹೆಚ್ಚಿನ ಕಡೇಲಿ ನಾವು ನೋಡ್ತಾಯಿದ್ದೇವೆ ಆದಷ್ಟು ನೀರು ಕಡಿಮೆ ಉಪಯೋಗಿಸುವಂಥ ಗಿಡಗ ನಮ್ಮ ತರಕಾರಿಯ ಗಿಡಗಳನ್ನು ಕೂಡ ಟೆರೆಸ್ ಮೇಲೆ ಕೂಡ ಬೆಳೆಸ್ಬೋದು ಮತ್ತು ಭೂಮಿಗೆ ಮತ್ತು ನೀರು ಹೆಚ್ಚಾಗಿ ಹೀರ್ಕೊಳ್ಳುವಂಥ ಸಸ್ಯಗಳನ್ನಾ ಆದಷ್ಟು ನಮ್ಮ ಭೂಮಿ ಮೇಲೆಯೇ ನೆಟ್ಟರೆ ಒಳ್ಳೇದದು ಮತ್ತು ಟ್ಯಾರೆಸ್ನಲ್ಲಿ ಅತಿಯಾಗಿ ನೀರು ಬಳಸಿದರೆ ಅದು ಕೂಡ ಮುಂದೊಂದು ದಿನ ಸೋರುವಿಕೆಗು ಕೂಡ ಕಾರಣವಾದೀತು ಆ ಅದಕ್ಕಾಗಿ ಹೆಚ್ಚಾಗಿ ನಾವು ನಮ್ಮ ಮನೆಯ ಸುತ್ತ ನೆಲದಲ್ಲೆ ಆದಷ್ಟು ತರಕಾರಿಗಳನ್ನು ನೆಟ್ಟು ಬೆಳೆಸಿ ಅದ್ರಿಂದಲೂ ಉಪಯೋಗಿಸುವಂಥ ಒಂದು ನಾವು ಯೋಚನೆ ಮಾಡಿದರೆ ಉತ್ತ ಇನ್ನು ಉತ್ತಮ ಮತ್ತೊಬ್ಬರಿಗೆ ಇದೇ ಥರ ನೆಡುವಂತೆ ನಾವು ಪ್ರೇರೇಪಣೆ ಮಾಡಿದರೂ ಕೂಡ ಇನ್ನು ಅವರಿಗೂ ಕೂಡ ಉಪಕಾರ ಆದಾಗೆ ಆಗ್ತದೆ ಮತ್ತು ಇದಲ್ಲದೇ ನಾವು